ಶೋಭ ಹೆಂಗಿದೀಯ ಹುಷಾರಿಲ್ಲ ಅಂದಲ್ಲ ಹೆಂಗಿದೀಯ ಇವಾಗ ಚೆನ್ನಾಗಿದೀಯ ಏನಾಗಿತ್ತಂತೆ ಏನಿಲ್ವ ಮಗು ಚೆನ್ನಾಗಿದೀಯ ನಮ್ದೆಲ್ಲ ಪ್ರೈವೇಟ್ ಹಾಸ್ಪಿಟ್ಲ್ಗಿಂತ ಗೋರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿದ್ರೆ ಇವಾಗ ತುಂಬ ಚೆನ್ನಾಗ್ ನೋಡ್ತಾ ಇದ್ರು ನಮ್ಮೂರಲ್ಲಂತು ಎಷ್ಟು ಚೆನ್ನಾಗ್ ನೋಡ್ತಾರೆ ಗೊತ್ತ ಎಲ್ಲ ಸೌಲಭ್ಯ ಇದೆ ಸ್ಕ್ಯಾನಿಂಗ್ ಮಾಡ್ತಾರೆ ಬ್ಲಡ್ ಚೆಕಪ್ ಮಾಡ್ತಾರೆ ಒಳ್ಳೆ ಎ ಸಿ ವಾರ್ಡ್ಗಳೆಲ್ಲ ಇದೆ ತುಂಬ ಚೆನ್ನಾಗಿದೆ ಈ ಪ್ರೈವೇಟಲ್ಲಿ ಹೋದ್ರೆ ಅಂತೂ ತುಂಬಾ ದುಡ್ಡುಗಳು ತಿಂತಾರೆ ಅಷ್ಟೆ ಬಿಟ್ಟರೆ ನೋಡು ಅದಕ್ಕೆ ಅಷ್ಟು ಚೆನ್ನಾಗಿ ನೋಡಲ್ಲ ಅವರು ಗೋರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದ್ರೆ ತುಂಬ ಚೆನ್ನಾಗಿ ನೋಡ್ತಾರೆ ಇವಾಗ ಎಲ್ಲ ಥರ ಎಲ್ಲ ಇದು ಮಿಷಿನ್ಸ್ ಎಲ್ಲ ತುಂಬ ಚೆನ್ನಾಗಿ ಹೊಸದಾಗಿ ಎಲ್ಲ ಹಾಕಿದ್ರಲ್ವ ಒಳ್ಳೊಳ್ಳೆ ಡಾಕ್ಟರ್ಗಳು ಇದಾರೆ ಮೊನ್ನೆ ಒಂದುಸಲಿ ಹಂಗೆ ನಮ್ಮ ಫ್ರೆಂಡ್ ಮಗಳ್ದು ಒಂದು ಡೆಲ್ವರಿ ಆಯಿತು ಆ ಹುಡುಗಿಗೆ ತುಂಬ ಪೈನ್ ಬರ್ತಾ ಇತ್ತು ಈ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗೋಕೆ ಪೈನ್ ಬರೋದೆ ನಿಲ್ಲಿಸಿಬಿಟ್ಟಿದ್ರು ನಿಲ್ಲಿಸಿಬಿಟ್ಟು ಇಲ್ಲ ಇಲ್ಲಿ ಆಪ್ರೇಷನ್ ಮಾಡಬೇಕು ನಾರ್ಮಲ್ ಡೆಲ್ವರಿ ಆಗೋದಿಲ್ಲ ಅಂತ ಡಾಕ್ಟರ್ ಹೇಳಿಬಿಟ್ರು ಯಾಕಂದರೆ ಅವ್ರಿಗೆ ದುಡ್ಡು ಬೇಕಲ್ವ ಹಂಗಾಗಿ ದುಡ್ಡುಗೋಸ್ಕರ ಅಷ್ಟೆಲ್ಲ ಇದು ಮಾಡಿ ಅಷ್ಟು ಬೇಗ ಮತ್ತು ಆಪ್ರೇಷನ್ಗೆ ರೆಡಿ ಮಾಡಿ ಆಲ್ರೆಡಿ ಅವರು ರೆಡಿ ಮಾಡಿನೆ ಇಟ್ಕೊಂಡಿದ್ರು ಆ ಹುಡುಗಿಗೆ ಪೇಯಿನ್ ಬಂದಿದ ತಕ್ಷಣ ಇದು ಇನ್ನ ನಾರ್ಮಲ್ ಡೆಲ್ವರಿ ಆಗಿಬಿಡುತ್ತೆ ನಮಗೆ ದುಡ್ದು ಬರಲ್ಲ ಅಂತೇಳ್ಬಿಟ್ಟು ಇಲ್ಲ ಮಗು ಅಡ್ಡ ಇದೆ ಆಪ್ರೇಷನ್ ಮಾಡಲೆ ಬೇಕು ಅಂತೇಳ್ಬಿಟ್ಟು ಅವ್ರು ಆಪ್ರೇಷನ್ ವಾರ್ಡ್ಗೆ ಕರ್ಕೊಂಡು ಹೋಗಿಬಿಟ್ಟು ಮತ್ತು ಒಂದುವರೆ ಲಕ್ಷ ಬಿಲ್ ಮಾಡಿದ್ರು ಅವಳಿಗೆ ಗೋರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿದ್ರೆ ನಾರ್ಮಲ್ ಆಗಿನೆ ಆಗ್ತಾ ಇತ್ತು ಅವರು ಏನೊ ಭಯ ಬಿದ್ದು ಫಷ್ಟ್ನೆ ಮಗು ಹೆಂಗಿರುತ್ತೊ ಏನೊ ಅಂತ ಹೇಳ್ಬಿಟ್ಟು ಪ್ರೈವೇಟಲ್ಲಿ ಕರ್ಕೊಂಡು ಹೋಗಿ ಅಷ್ಟೆಲ್ಲ ಮಾಡಿದ್ರು ಅವರು ನಾರ್ಮಲ್ ಡಿಲ್ವರಿ ಆಗೊ ಪೇಶೆಂಟ್ನ ಎತ್ಕೊಂಡು ಹೋಗಿಬಿಟ್ಟು ಆಪ್ರೇಷನ್ ಮಾಡಿ ಮತ್ತು ಒಂದು ವಾರ ಅಲ್ಲಿಟ್ಕೊಂಡಿದ್ದು ಅದೊಂದಷ್ಟು ಬಿಲ್ ಮಾಡಿ ಎಲ್ಲ ಪಾಪ ಅವರು ಎಷ್ಟು ಕಷ್ಟಪಟ್ಟರು ಅಂದರೆ ಅಷ್ಟು ಭಯ ಇಕ್ಕಿಸ್ಬಿಟ್ಟಿದ್ರು ಆ ಭಯ ಬಿದ್ದು ಬಿದ್ದು ಅವ್ರಿಗೆ ಏನಾಗುತ್ತೊ ಏನೊ ಅಂತೇಳ್ಬಿಟ್ಟು ದುಡ್ಡಾದರು ಹೋಗ್ಲಿ ಅಂತೇಳ್ಬಿಟ್ಟು ಸಾಲ ಮಾಡಿ ಏನು ಮಾಡಿ ಅಲ್ಲೆ ಪ್ರೈವೆಟಲ್ಲಿ ಮಾಡಿಸಿದ್ರು ಅದೇ ಎತ್ಕೊಂಡು ಹೋಗ್ಬಿಟ್ಟು ಗೋರ್ಮೆಂಟ್ ಹಾಸ್ಪಿಟ್ಲಲ್ಲಿ ಹಾಕಿದ್ರೆ ನಾರ್ಮಲ್ ಡಿಲ್ವರಿ ಮಾಡ್ತಾ ಇದ್ರು ಮತ್ತು ಬಾಣಂತಿಗೆ ಏನು ಬೇಕೊ ಅದೆಲ್ಲ ಕೊಡ್ತಾ ಇದ್ರು ಮಗುಗೆ ಏನು ಬೇಕೊ ಎಲ್ಲ ಕೊಡ್ತಾ ಇದ್ರು ಅವಳಿಗ್ ಕಿಟ್ಟೆಲ್ಲ ಕೊಡ್ತಾ ಇದ್ರು ಕಿಟ್ಟು ಕೊಡ್ತಾ ಇದ್ರು ಮತ್ತು ಅಮೌಂಟ್ನು ಕೊಡ್ತಾ ಇದ್ರು ಅಷ್ಟು ಚೆನ್ನಾಗಿ ನೋಡೋವಾಗ ಇವ್ರು ತಗೊಂಡೋಗಿಬಿಟ್ಟು ಪ್ರೈವೇಟಲ್ಲಿ ಹಾಕೊಂಡು ಒಂದು ವಾರ ಅಲ್ಲಿದ್ದು ಲಕ್ಷಾನುಗಟ್ಲೆ ದುಡ್ಡು ಕಟ್ಟಿ ಏನಕ್ಕೆ ಮಾಡಬೇಕು ಆರಾಮಾಗೆ ಗೋರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿದ್ರೆ ಇವಾಗ ಒಳ್ಳೊಳ್ಳೆ ಡಾಕ್ಟರ್ಸ್ ಇದ್ದಾರೆ ಅಲ್ಲೂ ಐ ಸಿ ಯು ವಾರ್ಡಿದೆ ಸ್ಕ್ಯಾನಿಂಗ್ ಇದೆ ಎಕ್ಸ್ಟ್ರಾ ತೆಗಿತಾರೆ ಮಗುಗೆ ಏನಾದರು ಆದ್ರು ಮಕ್ಕಳಿಗೆ ಬೇರೆ ವಾರ್ಡ್ ಇದೆ ತಾಯಿಗು ಮಗಳಿಗು ತುಂಬ ಚೆನ್ನಾಗಿ ನೋಡ್ತಾರೆ ಹಾಗಾಗಿ ಗೋರ್ಮೆಂಟ್ ಹಾಸ್ಪಿಟ್ಲಲ್ಲಿ ಇರೋವಷ್ಟು ಸೇಪು ಪ್ರೈವೇಟಲ್ಲು ಇರಲ್ಲ ಅನಿಸುತ್ತೆ ಅವ್ರು ಬರೀ ದುಡ್ಡನ್ನೆ ನೋಡ್ತಾರೆ ಬ ಬಿಟ್ಟರೆ ಪೇಶೆಂಟ್ನು ನೋಡಲ್ಲ ಇವರು ಬಂದು ಭಯ ಇರುತ್ತೆ ಇವು ಹಿಂಗೈತಲ್ಲ ಅರ್ಧ ರಾತ್ರಿ ಆದ್ರೂ ಬರ್ತಾರೆ ನಮ್ಮ ನಂಬಿಕೊಂಡು ಅಂತ ಇವ್ರಿಗೆ ಭಯ ಇರುತ್ತೆ ಅವ್ರಿಗೆ ಏನು ಇವತ್ತು ಒಂದು ಅರ್ಧ ಪೇಶೆಂಟ್ಗೆ ಜ್ವರ ಇದ್ರೆ ಓ ಜ್ವರ ಇದ್ದಯ್ತೆ ನಿಮಗೆ ಕೊರೋನ ಬಂದೈತೆ ಅದು ಇದು ಅಂತೇಳ್ಬಿಟ್ಟು ಅದಕ್ಕೊಂದಷ್ಟು ಬಿಲ್ ಮಾಡ್ತಾರೆ ಅದಾದಮೇಲೆ ಬೇರೆ ಬೇರೆ ಯಾವುದೇ ಪ್ರಾಬ್ಲಮ್ ಆಗಲಿ ಓಡೋಗ್ತೀವಿ ಏನೊ ಪ್ರೈವೇಟಲ್ಲಿ ಚೆನ್ನಾಗಿ ನೋಡ್ತಾರೆ ಅಂತೇಳ್ಬಿಟ್ಟು ಬರೀ ಬಿಲ್ ಮಾಡ್ತಾರೆ ಬಿಟ್ಟರೆ ಅವರು ನೋಡೋದು ಅದೆ ಅದೆ ಗೋರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದ್ರೆ ಇಂಜೆಕ್ಷನು ಕೊಡ್ತಾರೆ ಟ್ಯಾಬ್ಲೆಟು ಕೊಡ್ತಾರೆ ಏನು ಹತ್ತು ಇಪ್ಪತ್ತು ಏನು ಅದು ಬಿಲ್ಗೆ ಬರ್ಕೊಡ್ತಾರಷ್ಟೆ ಬಿಟ್ಟರೆ ಬಿಲ್ದು ಹತ್ತು ರೂಪಾಯಿ ತಗೊತಾರೆ ತಗೊಂಡ್ರು ಒಳ್ಳೆ ಟ್ರೀಟ್ಮೆಂಟ್ಗಳು ಕೊಡ್ತಾ ಇದ್ದಾರೆ ಇವಾಗಿನ ಜನ ಸ್ಟ್ಯಾಂಡರ್ಡ್ ನೋಡಿಕೊಂಡು ಎಲ್ಲ ಪ್ರೈವೆಟಲ್ಲಿ ನಾವು ಅಷ್ಟು ದೊಡ್ಡ ಹಾಸ್ಪಿಟ್ಲಿಗೆ ಸೇರಿಸಿದ್ದೀವಿ ಇಷ್ಟು ದೊಡ್ಡ ಹಾಸ್ಪಿಟ್ಲಲ್ಲಿ ಸೇರಿಸಿದ್ದೀವಿ ನಮ್ಮಮಗುದ್ ಅಷ್ಟು ಲಕ್ಷ ಆಯಿತು ಹೇಳ್ಕೊಳ್ಳದಕ್ಕೆ ದುಡ್ಡಿರೋರಿಗೆ ಸರಿಹೋಗುತ್ತೆ ಪಾಪ ಹಂಗೆ ಹಿಂಗೆ ನಮ್ಮಂಥ ಬಡವ್ರೆಲ್ಲ ಏನು ಮಾಡ್ತಾರೆ ಹೇಳು ಯಾವುದೋ ನೂರು ರೂಪಾಯಿ ಮಿಕ್ಕಿದರೆ ಏನೋ ಒಂದಕ್ಕೆ ಆಗುತ್ತೆ ಅನ್ನೋದೊಂದು ಇರುತ್ತಲ್ವ ಹಂಗಾಗಿ ಆದಷ್ಟು ಜನ ಅರ್ಥನೆ ಮಾಡ್ಕೊಳೋಲ್ಲ ಏನೊ ಪ್ರೈವೇಟ್ ನಮ್ಗೊಂದು ಸ್ಟ್ಯಾಂಡರ್ಡು ಅಂತ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗ್ತಾರೆ ಲಕ್ಷಾಂತ್ರ ರೂಪಾಯಿ ದುಡ್ಡುಗಳ ತಿಂತಾರೆ ಅಷ್ಟೆ ಬಿಟ್ಟರೆ ಇನ್ನು ಅವ್ರಾಕೋದು ಟ್ರೀಟ್ಮೆಂಟ್ ಅದೆ ಇವ್ರು ಹಾಕೋದು ಅದೆ ಇವರಾದ್ರು ನಿಧಾನಕ್ಕೇನು ಆಪ್ರೇಷನ್ ಮೂವ್ಮೆಂಟ್ ಇದ್ರು ಕೂಡ ಕಷ್ಟಪಟ್ಟು ಏನಾನ ನಾರ್ಮಲ್ ಡೆಲ್ವರಿ ಮಾಡ್ತಾರೆ ಏನೊಂದಕ್ಕು ಅಷ್ಟೆ ಆರಾಮಾಗಿ ಗೋರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದ್ರೆ ಏನೊ ಉಳ್ತಾಯ ಆಗುತ್ತೆ ಟ್ರೀಟ್ಮೆಂಟ್ ಕೊಡ್ತಾರೆ ಅವ್ರಿಗೆ ಭಯ ಇರುತ್ತೆ ಏನಾಗುತ್ತೊ ನಮಗೆ ಏನು ತೊಂದರೆ ಆಗುತ್ತೆ ಅನ್ನೋದು ಭಯ ಇರುತ್ತೆ ಹಾಗಾಗಿ ಅಲ್ಲೆ ಮಾಡೋದು ಒಳ್ಳೆದು ಅನಿಸುತ್ತಲ್ವ ಸುಮ್ಮನೆ ಯಾಕೆ ಖರ್ಚುಗಳು ಮಾಡ್ಕೊತಾರೆ ಜನ ಗೊತ್ತಿಲ್ಲ ಸ್ಟ್ಯಾಂಡರ್ಡ್ ನೋಡ್ಕೊಂಡು ಹೋಗ್ತಾರೆ ಆಮೇಲೆ ಬಿಲ್ ಅದರೆ ಓ ನನ್ನ ಮಗ್ಳಿಗೆ ಇಷ್ಟ್ ಆಯಿತು ಅಷ್ಟ್ ಆಯಿತು ಅಂತ ಏನೊ ಜಂಬ ಹೇಳ್ಕೊಂತಾರೆ ಅಷ್ಟೆ ಬಿಟ್ಟರೆ ನಾರ್ಮಲ್ ಡೆಲ್ವರಿ ಅಷ್ಟು ಸೇಪ್ ಯಾವುದು ಬರಲ್ಲ ಆ ಲೈಫ್ ಲಾಂಗು ಅವರು ಕಷ್ಟ ಅಲ್ವ ಆಪ್ರೇಷನ್ ಮಾಡಿದ್ರೆ ಇವಾಗ ಸಧ್ಯಕ್ಕೆ ಏನೊ ನೋವು ಕಡಿಮೆ ಮಾಡ್ಸಿಬಿಡ್ತಾರೆ ಮತ್ತು ಆರು ತಿಂಗ್ಳು ಆದರೆ ತುಂಬ ಎಫೆಕ್ಟ್ ಅದೇ ನಾರ್ಮಲ್ಲಾಗಿ ಒಂದು ಸ್ವಲ್ಪ ಏನೊ ಕಷ್ಟಾದರು ಕೂಡನು ನಾರ್ಮಲ್ ಡಿಲ್ವರಿ ಮಾಡಿದರೆ ಪ್ರತಿಯೊಬ್ರುಗು ಅಷ್ಟೆ ಅವ್ರ ಲೈಫಲ್ಲುನು ಅಷ್ಟೆ ಮುಂದಕ್ಕೆ ಯಾವುದೆ ತೊಂದರೆ ಇಲ್ದಿರ ಮಗು ಅಷ್ಟೆ ಆರೋಗ್ಯವಾಗಿರುತ್ತೆ ತಾಯಿನು ಅಷ್ಟೆ ಆರೋಗ್ಯವಾಗಿರುತ್ತೆ ಅದನ್ನು ನೋಡದೆ ಎಲ್ಲ ಜನ ಆರಾಮಾಗಿ ನನಗೆ ಗೊತ್ತಿದಂಗೆ ಈ ಗೋರ್ಮೆಂಟ್ ಹಾಸ್ಪಿಟ್ಲಲ್ಲೆ ಹೋಗಿ ಅಲ್ಲೆ ಒಂದು ಸ್ವಲ್ಪ ಲೇಟಾದ್ರು ಅವರು ನಾರ್ಮಲ್ ಡಿಲ್ವರಿ ಮಾಡ್ತಾರೆ ಲೇಡಿಸ್ಗೆ ಎಲ್ಲಾರ್ಗು ಅದೆ ಅಲ್ವ ಬೇಕಾಗಿರೋದು ಹೆಲ್ತ್ ಮುಖ್ಯ ಅಲ್ವ ಆವಾಗಿನ ನೋಡೋದು ಅಲ್ಲ ನಾವು ಮುಂದೆ ಯಾವ್ತರ ಇರುತ್ತೆ ನಮಗೆ ಎಲ್ತು ಮುಂದೇನು ಸ್ವಲ್ಪ ಯೋಚನೆ ಮಾಡಬೇಕು ಮುಂದಕ್ಕೆ ಯಾವ್ತರ ಇರಬೇಕು ಅನ್ನೋದನ್ನು ಯೋಚನೆ ಮಾಡಿಕೊಂಡು ಆರಾಮಾಗಿ ಹೋಗಿ ಗೋರ್ಮೆಂಟ್ ಹಾಸ್ಪಿಟ್ಲಲ್ಲೆ ನಾರ್ಮಲ್ ಡಿಲ್ವರಿ ಮಾಡಿಕೋಬೋದಲ್ವ ಪ್ರೈವೇಟಲ್ಲಿ ಹೋಗಿದ್ ತಕ್ಷಣ ಆಪ್ರೇಷನ್ ಮಾಡಬೇಕು ಅಂತ ಭಯ ಇಕ್ಕಿಸ್ಬಿಡ್ತಾರೆ ಅದು ಆ ಭಯ ಅವ್ರು ನಾವು ಮಾಡಾದಕ್ಕು ಹಿಂದೆ ನೋಡಲ್ಲ ಮಗು ಪ್ರಾಣ ನೋಡ್ತಿವಲ್ವ ಮಗು ತಾಯಿ ಹೆಂಗಿದೆ ಏನು ಏನಾಗುತ್ತೊ ಅನ್ನೋದೊಂದು ಭಯ ಇರುತ್ತೆ ಆ ಭಯ ಬೀಳದಿರ ಒಂದು ಸ್ವಲ್ಪೊತ್ತು ಧೈರ್ಯ ಮಾಡಿಕೊಂಡು ಗೋರ್ಮೆಂಟ್ ಹಾಸ್ಪಿಟ್ಲಲ್ಲಿದ್ರೆ ನಾರ್ಮಲ್ ಡಿಲ್ವರಿ ಆಗುತ್ತೆ ಮತ್ತು ಮಗು ಚೆನ್ನಾಗಿರುತ್ತೆ ಮುಂದಕ್ಕೆ ಅವ್ರ ಲೈಫಲ್ಲಿ ಅವರಿಗೆ ಹೆಲ್ತ್ ಚೆನ್ನಾಗಿರತ್ತೆ ಅದೆಲ್ಲ ನೋಡಿಕೊಬೇಕು ಫಸ್ಟು